ಅಲೋ ಹಸುಗಳು ಸಾಕ್ತಾ ಇದೀವ್ ನಾವು ಹಸುಗಳಿಗೆ ಅದಕ್ಕೇ ಇದು ದೇನೆ ಧಾನ್ಯ ಅವೆಲ್ಲ ಹಾಕ್ತಿವಿ ಮತ್ತು ಅದನ್ನು ಸಾಕ್ತಿವಿ ಹಾಲ್ ಕರೀತಿವಿ ಹಾಲ್ ತಗೊಂಡೋಗಿ ಸೊಸೈಟಿಗೆ ಹಾಕ್ತಿವಿ ಅದು ಬಿಟ್ಟು ನಾವು ಸ್ವಲ್ಪ ಮನೆಯಲ್ಲಿ ಮಡ್ಕೊತೀವಿ ಮಿಕ್ಕಿರೋದು ಅದಕ್ಕೆ ಹಸುಗಳ್ ತೊಳೆಯೋದು ಮತ್ತು ಅದು ಕ್ಲೀನಿಂಗ್ ಮಾಡೋದು ಗೊಬ್ಬರ ತಗೊಂಡೋಗಿ ಹಾಕೋದ್ ಆಚೆ ಚೆನ್ನಾಗ್ ನೋಡಿಕೊಂಡ್ರೆ ನಮ್ಗೆ ಹಾಲ್ ಚೆನ್ನಾಗ್ ಕೊಡುತ್ತೆ ಇಲ್ಲಂದರೆ ಕಷ್ಟ ಇರುತ್ತೆ ಅದಕ್ಕೆ ಏನುಮಾಡ್ಬೇಕ್ ಅಂದರೆ ನಾವು ಅದನ್ನು ಚೆನ್ನಾಗ್ ನೋಡ್ಕೊಂಡ್ರೆ ನಮ್ಗೆ ಚೆನ್ನಾಗ್ ಮಾಡುತ್ತೆ ಅದನ್ನು ಹೆಂಗ್ ಬೆಳವಣಿಗೆ ಮಾಡಿದರೆ ನಮಗೆ ಒಳ್ಳೆ ಉತ್ಪಾದ್ನೆ ಮಾಡಿಕೊಡುತ್ತೆ ನಾವು ದುಡ್ಡು ನೋಡ್ಬೋದು ಪ್ರತಿ ಒಂದು ಸ್ ಅದರಿಂದ ನಮಗೆ ಬೆನಿಫಿಟ್ ಜಾಸ್ತಿಯಿದೆ ಆ ಬೆನಿಫಿಟ್ನ ನಾವು ಪಡ್ಕೋಬೇಕಾರೆ ಅದನ್ನು ನಾವು ಚೆನ್ನಾಗ್ ನೋಡಿಕೋಬೇಕು ಅದು ನೋಡಿಕೊಂಡ್ರೆ ನಮ್ಗೆ ಬೆನಿಫಿಟ್ ಕೊಡ್ತದೆ ಇಲ್ಲಂದರೆ ಬೆನಿಫಿಟ್ ಇಲ್ಲ ಮತ್ತು ಕೋಳಿ ಕೋಳಿ ಅಷ್ಟೆ ಕೋಳಿ ನಾವು ಸಾಕಬೇಕಾರೆ ಒಂದು ಕೋಳಿ ತಂದು ಅದನಿಟ್ಟು ಮರಿಗಳು ಮಾಡಿ ಮರಿನ ಮೊಟ್ಟೆ ಮಾಡಿ ಮೊಟ್ಟೆಯಿಂದ ಮರಿ ಆಗುತ್ತೆ ಮರಿ ತಗೋಂಡ್ ಹೋಗಿ ಸೇಲ್ ಮಾಡ್ಬೋದು ಏನ್ಬೇಕರ ಮಾಡ್ಬೋದು ಆದ್ರಿಂದ ಬೆನಿಫಿಟ್ ಇದೆ ನಮಗೆ ನಾವು ಏನ್ಮಾಡಬೇಕು ಅಂದರೆ ಅದನ್ನು ಒಂದು ಕೋಳಿ ತಂದು ಅದನ್ನು ಚೆನ್ನಾಗ್ ನೋಡಿಕೊಂಡು ಅದರಿಂದ ಒಂದುಕ್ಕೆ ಎರಡು ಮೂರುಕ್ಕೆ ನಾಲ್ಕು ಬೆಳೆಸ್ಕೊಂಡ್ ಹೋಯ್ತಾ ಇದ್ದರೆ ಅದು ಬೆನಿಫಿಟ್ ಬರುತ್ತೆ ಮತ್ತು ಕುರಿಗಳು ಕುರಿಗಳು ಸಾಗಾಣಿಕೆ ಮಾಡ್ಬೋದು ಕುರಿ ಅಷ್ಟೆ ಒಂದು ತಂದು ಅದನ್ನು ಚೆನ್ನಾಗ್ ನೋಡಿಕೊಂಡು ಮರಿಗಳು ಹಾಕ್ತೈತೆ ಸೊ ನೊ ಚೆನ್ನಾಗ್ ಮೇಯಿಸಿದ್ರೆ ವರ್ಷಕ್ಕೆ ಮೂರು ನಾಲ್ಕು ಐದು ಹಾಕ್ತವೆ ಸಾಕೋದರಿಂದ ನಮ್ಗೆ ಬೆನಿಫಿಟ್ ಇದೆ ಅದನ್ನ ತಗೊಂಡೋಗಿ ನಾವು ಸೇಲ್ ಮಾಡಿದರೆ ನಮ್ಗೆ ದುಡ್ಡು ಇರುತ್ತೆ ಅದನ್ನು ಇನ್ನು ಹಂಗೆ ಬಿಟ್ರೇನೆ ಬೆಳವಣ್ಗೆ ಒಂದಕ್ಕೆ ನಾಲ್ಕು ನಾಲ್ಕು ಐದಕ್ಕೆ ಆಯಿತು ಹಿಂಗೆ ಬೆಳವಣ್ಗೆ ಜಾಸ್ತಿ ಆಗ್ತಾ ಇರುತ್ತೆ ನಮ್ಗೆ ಬೆನಿಫಿಟ್ ಜಾಸ್ತಿ ಇರ್ತದೆ ಅದನ್ನು ನಾವು ಹೆಂಗ್ ಸಾಕ್ತಿವಿ ಅದು ನಮ್ಗೆ ಬೆನಿಫಿಟ್ ಜಾಸ್ತಿ ಕೊಡ್ತದೆ ಆದ್ರಿಂದ ನಮಗ್ ಬೆನಿಫಿಟ್ ನಮ್ಗೆ ಬೇಕಾಗಿರೋದು ನಾವು ಅದನ್ನು ಉಪಯೋಗ್ಸಿ ಉಪ್ಯೋಗಿಸ್ಕೋಬೇಕು ಜಾಸ್ತಿ ಆಮೇಲೆ ಇದು ಏನೇನು ಗೊಬ್ಬರ ಗೊಬ್ಬರ ಆಗಲಿ ಪ್ರತಿಯೊಂದು ನಾವು ಮಾಡದೆ ನಾವು ಬೆನಿಫಿಟ್ ಯಾವ್ತರ ತಗೋಂತಿವೋ ಆ ಥರ ನಮಗ್ ಇದೆ ನಾವು ಮಾಡಬೇಕಾಗಿದ್ ಮತ್ತು ಹಸು ಹಸು ಅಲ್ಲ ಮೇಕೆ ಮೇಕೆ ಮಾಡ್ಬೋದು ಕೋಳಿ ಆಮೇಲೆ ಎಮ್ಮೆ ಆಮೇಲೆ ಎಮ್ಮೆ ಮಾತ್ರ ಅದು ಅಷ್ಟೆ ಚೆನ್ನಾಗ್ ಅದು ನೋಡಿಕೊಂಡ್ರೆ ಹತ್ತು ಲೀಟ್ರಿಂದ ಹದಿನೈದು ಲೀಟ್ರ್ ಇಪ್ಪತ್ತು ಲೀಟ್ರ್ ಹಾಲು ಕರಿಯುತ್ತೆ ಹಾಲನ್ನು ತಗೊಂಡು ಹೋಗಿ ನಾವು ಸ್ವಲ್ಪ ಹಾಲ್ ಮಡ್ಕೊಂಡು ಮಿಕ್ಕಿರೋದು ಇದು ಮಾಡ್ಬೋದು ಕೋಳಿಮೊಟ್ಟೆ ಕೋಳಿಮೊಟ್ಟೆ ಸಾಗಾಣಿಕೆ ತುಂಬ ಚೆನ್ನಾಗಿದೆ ಅದು ಯಾವ್ತರ ನಾವು ಮಾಡಬೇಕು ಆ ಥರ ನಾವು ಮಾಡಿದರೆ ಅದು ಬೆನಿಫಿಟ್ ನಾವು ತಗೋಬೋದು ಅದನ್ನ ಚೆನ್ನಾಗ್ ನೋಡಿಕೋ ಪ್ರತಿಯೊಂದ್ರೊಳಗು ನಾವು ಯಾಥರ ನಾವು ಅದು ನೋಡ್ಕೋತಿವಿ ನಮ್ಗೆ ಬೆನಿಫಿಟ್ ಕೊಡುತ್ತೆ ಇಲ್ಲಂದ್ರೆ ಕಷ್ಟ ಇರುತ್ತೆ ಗೊಬ್ಬರ ಗೊಬ್ಬರ ಹಾಕ್ಬೋದು ಅದನ್ನು ನಾವು ಬೆನಿಫಿಟ್ ತಗೋಬೇಕಾರೆ ಅದಕ್ಕೆ ಚೆನ್ನಾಗ್ ನೋಡ್ಕೊಬೇಕು ನಾವು